ನ ಐ ಯಾವ್ದಾದ್ರೂ ಐದು ನೆರೆಹೊರೆಯವ್ರ ಬಗ್ಗೆ ಮಾತನಾಡ್ಬೇಕು ಅನ್ನೋದಾದರೆ ನಮ್ಮ ನೆರೆಹೊರೆಯವರಂತೂ ಬಹಳ ಒಳ್ಳೆಯವ್ರಿದ್ದಾರೆ ಯಾರು ಬಗ್ಗೆಯೂ ನೆಗೆಟಿವ್ ಹಾಗೆ ಹೇಳೋ ಅಂಥದ್ದು ಏನೂ ಇಲ್ಲ ಅಯ್ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಒಬ್ರು ಅಂದರೆ ಒಬ್ಬರು ಸಮಯ ಸಂದರ್ಭಗಳಿಗೆ ಒಂಥರ ಸಹಾಯಕರಾಗಿರ್ತಾರೆ ಅದರಲ್ಲಿ ಒಬ್ಬರು ಸುಶೀಲಾ ಅಂತ ಅವರು ಯಾವಾಗಲೂ ಅಷ್ಟೇ ನಮಗೆ ಸಮಯ ಅಂದರೆ ಬಹಳ ಸಹಾಯ ಮಾಡ್ತಾರೆ ನಮ್ಮ ಅನಾರೋಗ್ಯದ ವಿಷ್ಯದಲ್ಲಿ ಇದ್ದಾಗ ಆಗಿರ್ಬೋದು ಅಥವಾ ನಮಗೆ ಮನೇಲಿ ಅಡುಗೆ ಮಾಡಕ್ಕಾಗದೆ ಇರುವಂಥ ಪರಿಸ್ಥಿತಿಲಿ ನಾವಿದ್ದಾಗ ಹೊತ್ತು ಹೊತ್ತಿಗೆ ನಮಗೆ ಏನು ಆಹಾರ ಬೇಕು ಅದೆಲ್ಲವನ್ನು ಒದಗಿಸ್ಕೊಡ್ತಾರೆ ಮತ್ತು ಇನ್ನೊಬ್ಬರು ಪದ್ಮಾವತಿ ಪದ್ಮಾ ಅಂತ ಇವರಂತೂ ನಮಗೆ ಆರ್ಥಿಕವಾಗಿ ಬಹಳ ಸಹಾಯ ಮಾಡ್ತಾರೆ ನಮಗೇ ಅಂತಲ್ಲ ಯಾರು ಹಣಕಾಸಿನ ವಿಷಯದಲ್ಲಿ ಕೊರತೆ ಇರ್ತಾರೋ ಅವರೆಲ್ಲರಿಗೂ ಅವರು ಉದಾರ ಮನಸ್ನಿಂದ ಸಹಾಯ ಮಾಡ್ತಾರೆ ಮತ್ತು ಒಂಥರ ಸ ಮೋರಲ್ ಸಪ್ಪೋರ್ಟು ಕೊಡ್ತಾರೆ ಮತ್ತು ಇನ್ನೊಬ್ಬರು ಕೃಷ್ಣವೇಣಿ ಅಂತ ಇವರಂತೂ ತುಂಬ ಅದ್ಬುತವಾದಂಥವರು ನಮಗೆ ಪಬ್ಲಿಕ್ ಸೆಕ್ಟಾರ್ಗಳಲ್ಲಿ ಏನೇ ಕೆಲಸ ಆಗಬೇಕು ಅಂತ ಅಂದ್ರೂ ಒಂದು ಸ್ ಒಂಥರ ಒಂದು ಜೊತೇಲಿ ಒಂದು ಅಣ್ಣನಾಗಿ ಅಣ್ಣನ ರೀತಿ ತಂದೆ ರೀತಿ ನಮಗೆ ನಮ್ಮ ಜೊತೆ ಬಂದು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಕೊಡ್ತಾರೆ ಮತ್ತು ಇನ್ನೊಬ್ಬರು ಹೇಮಾ ಅಂತ ಇವರೂ ಅಷ್ಟೇ ನಮಗೆ ಎಲ್ಲ ವಿಷಯದಲ್ಲೂ ಒಂಥರ ಸಪ್ಪೋರ್ಟಿವ್ ಆಗಿ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾತನಾಡ್ಬೇಕು ಆ ಪರಿಸ್ ಬರುವ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ಅದನ್ನು ಎದುರುಗೊಳ್ಳಬೇಕು ಎಲ್ಲ ವಿಷಯದಲ್ಲೇ ನಮಗೆ ಸಹಾಯ ಮಾಡ್ತಾರೆ ಮತ್ತೊಬ್ಬರು ಸುಪ್ರಿಯಾ ಅಂತ ಇವರು ಕೂಡ ಅಷ್ಟೇ ನಮಗೋಸ್ಕರ ಎಲ್ಲ ವಿಷಯದಲ್ಲೂ ಸಪ್ಪೋರ್ಟ್ ಮಾಡ್ತಾರೆ ಅದು ಆರ್ಥಿಕವಾಗಿರ್ಬೋದು ಮತ್ತು ಇಂಥ ವಿಷಯ ಅಂತ ಅಲ್ಲ ಬಹಳ ಕೇರಿಂಗ ನಮ್ಮ ಎಲ್ಲ ವಿಷಯದಲ್ಲೂ ಬಹಳ ಕೇರಿಂಗ್ ಆಗಿ ಎಲ್ಲ ವಿಷಯದಲ್ಲೂ ಒಳ್ಳೆಯ ಸಲಹೆಗಳನ್ನ ಕೊಡ್ತಾರೆ ಎಲ್ಲ ಒಟ್ಟು ಒಟ್ಟಿನಲ್ಲಿ ನಮಗೆ ಇರುವ ಎಲ್ಲ ನೆರೆಹೊರೆಯವರು ದೇವ್ರು ಅದ್ಭುತವಾಗಿ ನಮಗೆ ದೊರಕಿಸ್ಕೊಟ್ಟಿದ್ದಾರೆ ಒಬ್ಬ ಒಂದಲ್ಲ ಒಂದು ಸಮಯದಲ್ಲಿ ಎಲ್ರೂ ನಮಗೆ ಸಹಾಯ ಮಾಡ್ತಾರೆ